ನಮ್ಮ ಗ್ರಾಮದಲ್ಲಿ ಆರಂಭವಾಗಿ ತುಂಬ ಯಶಸ್ವಿಯಾಗಿ ಹಾಗೂ ದೊಡ್ಡದಾಗಿ ಬೆಳೆದ ಉದ್ಯಮ ಅಂತಂದರೆ ಅದು ಶ್ರೀರಾಮ್ ಅಗ್ರಿಕಲ್ಚರ್ ಏಜೆನ್ಸಿ ಅಂತ ಹೇಳಿ ಆ ಅಗ್ರಿಕಲ್ಚರ್ ಏಜೆನ್ಸಿ ಬರೇ ಕೇವಲ ಗೊಬ್ಬರ ಅಥವಾ ಮತ್ತು ಒಂದಿಷ್ಟು ರಾಸಾಯನಿಕಗಳನ್ನು ಮಾರೋದಲ್ದೇ ಅವ್ರು ಏನು ಮಾಡ್ತಾ ಇದ್ದರು ಅಂತಂದರೆ ಕೃಷಿಗೆ ಬೇಕಾದಂತಹ ಬೀಜಗಳು ಗಿಡಗಳು ಹಣ್ಣಿನ ಗಿಡಗಳು ಕೊನೆಗೆ ಬೇರುಗಳು ಮುಂತಾದವುಗಳನ್ನೆಲ್ಲ ಸಪ್ಲೈ ಮಾಡ್ತಿದ್ದ ಹಾಗೇ ಎರೆಹುಳುಗಳನ್ನ ಅವ್ರ್ ಸ್ವತಃ ಅವರಾಗೇ ತಯಾರು ಮಾಡಿ ಅದನ್ನು ಜನರಿಗೆ ಸ್ವಲ್ಪ ರಿಯಾಯಿತಿ ದರದಲ್ಲಿ ಮಾರಾಟಗಳನ್ನು ಮಾಡ್ತಾ ಇದ್ದರು ಅವ್ರದ್ದು ಮುಖ್ಯವಾದದ್ದು ಏನು ಬಿಸ್ನೆಸ್ ಅಂತಂದರೆ ಬೀಜಗಳನ್ನು ಮಾಡೋದು ಮುಖ್ಯವಾಗಿ ಅಡಿಕೆ ಬೀಜಗಳು ಕೊನೆಗೆ ಹಣ್ಣಿನ ಬೀಜಗಳನ್ನು ತಯಾರಿಸಿ ಗಿಡಗಳನ್ನು ಮಾಡೋದು ಹಾಗೇ ಬಳ್ಳಿಗಳನ್ನು ಮಾಡೋದು ಏಲಕ್ಕಿ ಗಿಡಗಳು ಕೊನೆಗೆ ಮೆಣಸಿನ ಕಾಳಿನ ಬಳ್ಳಿಗಳು ಕೊನೆಗೆ ಈ ರಸಮ್ ಪದಾರ್ಥಗಳಕ್ಕ ಪದಾರ್ಥಗಳನ್ನು ಬೆಳ್ಯೋದಕ್ಕಾಗಿ ಒಂದಷ್ಟು ಲವಂಗಗಳು ಚಕ್ಕೆಗಳು ಅಂತಹ ಗಿಡಗಳನ್ನೆಲ್ಲ ಮಾಡಿ ಮಾರಾಟ ಮಾಡೋದು ಅವ್ರು ಏನು ಮಾಡ್ತಾ ಇದ್ದರು ಅಂತಂದರೆ ಅವ್ರು ಸಾಲ ಮಾಡಿ ದೊಡ್ಡದಾಗಿ ಮಾಡಬೇಕು ದೊಡ್ಡ್ದಾಗಿ ಕಟ್ಟಬೇಕು ಸ್ ಸಣ್ಣದಾಗಿ ಕಟ್ಟೋದಲ್ಲ ಸ್ವಲ್ಪ ದೊಡ್ಡದಾಗೇ ಕಟ್ಟಬೇಕು ಅಂತ ಹೇಳಿ ಅವರು ಸಾಲವನ್ನು ಸರ್ಕಾರಗಳಿಂದ ಅಥವಾ ಕೈ ಸಾಲಗಳನ್ನೆಲ್ಲ ಕೊಂಡುಕೊನ್ ತೊಗೊಂಡು ಅವರು ಒಂದಷ್ಟು ಜಾಗಗಳು ತಮ್ಮದಲ್ಲದೇ ಇರುವ ಬೇರೆ ರೈತರ ಜಾಗಗಳನ್ನು ಕಾಂಟ್ರ್ಯಾಕ್ಟ್ಗೆ ತೊಗೊಂಡು ಐದು ವರ್ಷಕ್ಕೆ ಹತ್ತು ವರ್ಷಕ್ಕೆ ಅವರು ತಮ್ಮ ಸಂಸ್ಥೆಯನ್ನು ಬೆಳೆಸ್ತಾ ಬಂದರು ಸ್ಥಳೀಯ ಜನ್ರಿಗೆ ಅವರು ಉದ್ಯೋಗಗಳನ್ನು ಕೊಡ್ತಾ ಅವರ ಏನು ಗುರಿ ಇತ್ತು ಅದನ್ನು ಸಾಧಿಸ್ಕೊಳ್ಳೋದಕ್ಕೆ ಅವರು ಪ್ರಾರಂಭ ಮಾಡಿ ತಮ್ಮ ಎಲ್ಲ ಗುರಿಗಳನ್ನು ಸಾಧ್ಸೋದಕ್ಕೆ ಅವರು ಮುನ್ನುಗ್ಗಿದರು ಹಗಲು ರಾತ್ರಿ ಅನ್ನದೇ ಅವರು ದುಡಿಮೆಯನ್ನು ಮಾಡ್ತಾ ಬಂದರು ಅವ್ರ ಮನೆಯವರೂ ಸಹ ಸಹಕರಿಸೋಕ್ಕೆ ಪ್ರಾರಂಭಿಸಿದರು ಹಾಗೇ ನಿಧಾನಕ್ಕೆ ಲಾಭ ಕಾಣ್ತಾ ಹೋಯಿತು ಆ ಲಾಭವನ್ನು ಅವ್ರು ಅನುಭವ್ಸ್ದೇ ಮತ್ತೆ ಅದೇ ಕಂಪನಿ ಅಥವಾ ಶ್ರೀರಾಮ್ ಅಗ್ರಿಕಲ್ಚರ್ ಏಜೆನ್ಸಿ ಅದಕ್ಕೇ ಮತ್ತೆ ಹೂಡಿಕೆ ಮಾಡಿ ಮತ್ತೊಂದಷ್ಟು ಜಾಗಗಳನ್ನು ತೊಗೊಂಡು ಮತ್ತೊಂದಷ್ಟು ದೊಡ್ಡದಾಗಿ ಮಾಡಬೇಕು ಅಂತೇಳಿ ಪ್ರಾರಂಭ ಮಾಡಿ ತಮ್ಮನ್ನು ತಾವು ಹೊರಗೆಲ್ಲ ಓಡಾಡಿಕೊಂಡು ಬೇರೆ ಬೇರೆ ಏಜೆನ್ಸಿಗಳಿಗೆ ಓಡಾಡಿ ಬೇರೆ ಬೇರೆ ಕೃಷಿ ಸಂಸ್ಥೆಗಳಿಗೆ ಓಡಾಡಿ ಗಿಡ ಆ ಗಿಡಗಳ ಬಗ್ಗೆ ಮಾಹಿತಿ ತೊಗೊಳ್ಳೋದು ಅಥವಾ ಈಗಿನ ಸ್ಥಳೀಯ ಅದ್ನ ಮಾರುಕಟ್ಟೆ ಬಗ್ಗೆ ಮಾಹಿತಿ ತೊಗೊಳ್ಳೋದು ಹಾಗೇ ಏನಾಗ್ತಾ ಇದೆ ಮಾರ್ಕಟ್ಟೇಲಿ ಅಂತೇಳಿ ಅದು ಅವುಗಳ್ನೆಲ್ಲ ವಿಶ್ಲೇಷಿಸಿ ಕೊನೆಗೆ ಅನುಸರಿಸಿ ಅವರು ಜನ್ರಿಗೆ ಏನು ಬೇಕು ಅದನ್ನು ಮಾಡ್ಕೊಳ್ತಾ ಬಂದರು ಅವ್ರ ಯಶಸ್ಸಿಗೆ ಕಾರಣ ಏನು ಅಂತಂದರೆ ಅವರಲ್ಲಿದ್ದ ದೃಢತೆ ಅವರಲ್ಲಿದ್ದ ನಷ್ಟವನ್ನು ಅವರು ಹೇಗೆ ಎದ್ರಿಸ್ಬೇಕು ಅನ್ನೋದ್ನ ಬುದ್ದುವನ್ ಬುದ್ಧಿವಂತಿಕೆ ಚಾಣಾಕ್ಷತೆ ಹಾಗೇ ತಮ್ಮ ಜನ್ರನ್ನು ಅಥವಾ ಉದ್ಯೋಗಿಗಳಿಗೆ ಸಹಕರಿಸಿ ಅವ್ರನ್ನು ಒಳ್ಳೆಯ ರೀತಿಯಲ್ಲಿ ಇಟ್ಟುಕೊಂಡಿದ್ದು ಸಹ ಅವರಿಗೆ ಉಪಕಾರ ಆಯಿತು ಏಕೆಂದರೆ ಅವ್ರದ್ದು ನಷ್ಟದ ಸಮಯದಲ್ಲಿ ಅವರಿಗೆ ಜನರಿಗೆ ಸಂಬಳ ಕೊಡೋದಕ್ಕೆ ಸಹ ಅವ್ರ ಹತ್ತಿರ ಹಣ ಇರಲಿಲ್ಲ ಅವಾಗ ಅವರು ಸ್ಥಳೀಯ ಉದ್ಯೋಗಿಗಳು ಅವರದ್ದು ಏನು ಸಹಾಯ ಮಾಡಿದ್ದರು ತಾವು ತಾವಾಗಿಯೇ ಅವರು ಕೆಲಸಕ್ಕೆ ಬಂದು ನಾವು ಇದ್ದೇವೆ ನಾವು ಮಾಡಿಕೊಡ್ತೇವೆ ನೀವು ನನಗೆ ಕಷ್ಟಕ್ಕೆ ಸಹಾಯ ಮಾಡಿದ್ದೀರ ಅಂತೇಳಿ ಕಷ್ಟ ಸಕ್ಕೆ ಇದು ಅನುವಾಗಿದ್ದೀರಿ ಅಂತೇಳಿ ಅವರೇ ಮಾಡಿಕೊಟ್ರು ಹಾಗೇ ಅವರು ಸಾಲವನ್ನು ಮಾಡಿ ತಮ್ಮನ್ನು ದೊಡ್ಡದಾಗಿ ದೊಡ್ಡದಾಗಿ ಯೋಚನೆ ಮಾಡಿ ಅವ್ರ ಸಂಸ್ಥೆಯನ್ನು ಬೆಳೆಸ್ತಾ ಬಂದರು ಅದೇ ಅವರ ಯಶಸ್ಸಿಗೆ ಕಾರಣ